ನಾನು ಯಾವುದೇ ಅಡುಗೆ ಗೋಷ್ಠಿ ಅಥ್ವಾ ತರಬೇತಿಗಳಿಗೆ ತರಗತಿಗೆ ಹೋಗಿಲ್ಲ ಆದರೆ ಒಂದು ಏನಂದರೆ ನಂಗೊಂದು ಕಾಂಪ್ಟೇಷನ್ನಿಗೆ ಹೋಗಿದ್ದೆ ಅಲ್ಲಿ ಯಾವುದೇ ಬೆಂಕಿ ಅದೇನು ಯೂಸ್ ಮಾಡ್ದೇ ತಯಾರು ಮಾಡಬೇಕಿತ್ತು ಅವರು ಕೊಟ್ಟಿದ್ದ ವಸ್ತುಗಳಲ್ಲೇ ತರಕಾರಿಗಳಲ್ಲೇ ನಾವು ಮಾಡಬೇಕಿತ್ತು ಅದನ್ನು ಮಾಡಿದೀನಿ ಎಲ್ಲ ಚುರುಮುರಿ ಮಾಡಿದ್ದೆ ಅಷ್ಟೇ ನನಗೆ ಏನು ಕಲಿಬೇಕು ಅಂತ ಇಷ್ಟ ಅಂದರೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡೊವಂಥ ಅಡುಗೆಗಳನ್ನು ಕಲಿಬೇಕಂತಲೂ ನನಗ್ ತುಂಬ ಇಷ್ಟ ಅಡುಗೆ ಮಾಡೋದಂದರೆ ಒಂದು ಕಲೆ ಅದರ ರುಚಿರುಚಿಯಾಗಿ ಮಾಡಬೇಕಂತ ನನಗ್ ತುಂಬ ಇಷ್ಟ ಅಷ್ಟೇ